ಕನ್ನಡ ಭಾಷೆಯನ್ನು ಮಾತನಾಡಲು ಸುಲಭ ಇದರ ವ್ಯಾಕರಣಗಳು ತಿಳಿದುಕೊಳ್ಳಲು ಕಲಿತುಕೊಳ್ಳಲು ಸುಲಭ ಕನ್ನಡ ದ್ರಾವಿಡ ಭಾಷಾ ಲಿಪಿಯನ್ನು ಹಾಗೂ ಸಂಸ್ಕೃತ ವ್ಯಾಕರಣಗಳನ್ನು ಬಳಸುತ್ತದೆ ಕನ್ನಡ ಭಾಷೆ ತಿಳಿದವರಿಗೆ ತೆಲುಗು ಭಾಷೆ ಕಲಿಯಲು ಸುಲಭ ತಮಿಳು ತೆಲುಗು ಮಲಯಾಳಂ ತುಳು ಎಲ್ಲ ಭಾಷೆಗಳು ದ್ರಾವಿಡ ಭಾಷೆಗೆ ಸಂಬಂಧಪಟ್ಟವು ಕೆಲವು ಶಬ್ದಗಳು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಒಂದೇ ರೀತಿಯಿಂದ ಉಚ್ಚರಿಸುತ್ತಾರೆ ಕನ್ನಡದ ಭಾಷೆಯನ್ನು ಓದಿದಂತೆ ಬರೆಯಲು ಮತ್ತು ಬರೆದಂತೆ ಓದಲು ಸಾಧ್ಯ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿ ಕನ್ನಡ ಭಾಷೆಗೆ ಮಾತ್ರ ಎಂಟು ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇನ್ನು ಕನ್ನಡಕ್ಕೆ ತುಂಬ ವಿಸ್ತಾರವಾದ ಚರಿತ್ರೆ ಇದೆ ಓದಲು ಹಿತಕರ ಕೇಳಲು ಮಧುರ ಕಲಿಯಲು ಸುಲಭದ ದಕ್ಷಿಣ ಕನ್ನಡದ ಎಲ್ಲ ಭಾಷೆಗಳಲ್ಲಿ ಕನ್ನಡವೇ ಮೊದಲನೆಯದು